ಮಹೇಶ್ ಪಾರ್ತೆರ್ನರೇ ಹಾಂ ಹಾಂ ಕನ್ನಡ ಅಲ್ಲಾ ಮಹೇಶ ನೀವು ಡ್ರೈವರ್ ಏಜೆನ್ಸಿ ಅಲ್ಲಾ ನಮಗೆ ವಿಶ್ವೇಶ್ವರ ಟೆಂಪಲ್ಸಿಗೆ ಹೋಗ್ಲಿಕ್ ಉಂಟು ನಿಮ್ಮದು ಎಷ್ಟು ಆಗ್ಬೋದು ಅಲ್ಲಿಂದ ಎಲ್ಲಿ ಇಲ್ಲ ಒಂದೇ ಕಡೆಗೆ ಮತ್ತು ನಮ್ಮದು ಹತ್ತು ಜನ ಇದ್ದಾರೆ ಮತ್ತು ಅಲ್ಲಿ ಬೇರೆ ಅಲ್ಲಿ ನೋಡ್ಕೊಂಡು ಹತ್ತಿರದಲ್ಲಿ ಇದ್ರೆ ನೋಡ್ಕೊಂಡು ಹೋಗುದ್ ಅಲ್ಲಿ ಹೌದಾ ಒಂದು ಹತ್ತು ಹತ್ತು ಹದಿನೈದು ಸಾವಿರದ ಒಳಗೆ ಆಗ್ಬೇಕು ಹಾಗೆ ಆಗ್ಬೋದಾ ಹೌದು ಅಲ್ಲಿಂದ ಬೇರೆ ಇಲ್ಲ ಅಲ್ಲೇ ಪಕ್ಕದಲ್ಲಿ ಹೋಗ್ವಾಗ ಬರ್ವಾಗ ಸಹ ಎಲ್ಲಿಯಾದ್ರು ಇದ್ದರೆ ಆ ರೋಡಲ್ಲಿ ನೋಡಿಕೊಂಡು ಬರ್ಬೋದು ನಿಮ್ಗೆ ಹಾಗೇ ಅಲ್ಲಿ ವಿಶೇಶ್ವರ ಟೆಂಪಲ್ಸಿಗೆ ಹೋಗಿ ಬರಲಿಕ್ಕೆ ಅಷ್ಟೇ

ಒಂದು ಹತ್ತು ಜನ ಇದ್ದೇವೆ ಹತ್ತು ಜನ ಇದ್ದೇವೆ ಹೌದ್ ನಿಮ್ಮಲ್ಲೆಲ್ಲ ಇದೂ ಸ್ಪೀಕರ್ ವ್ಯವಸ್ಥೆ ಇದೆಯಾ ಎಲ್ಲ ಸ್ಪೀಕರ್ ಎಲ್ಲ ಇದು ಕೆ ಜಿ ಎಲ್ ಎ ಜಿ ಎಲ್ ಎಲ್ಲ ಹಾಕ್ಸಿ ಹೌದಾ ಹ್ಞೂ ಹ್ಞೂ ಹಾಗಾದರೆ ಮಾಡುವ ಹ್ಞೂ ಹ್ಞೂ ಅಮೌಂಟು ಎಷ್ಟು ಅಮೌಂಟ್ ಎಷ್ಟು ಆಗ್ಬೋದು ಅಂದಾಜು ಆಯ್ತು ಆಯ್ತು ನಿಮ್ಮದು ಇದು ಎಲ್ಲಿ ಇದು ನಿಮ್ದು ಏಜೆಂಟ್ ಹೌದಾ ಹೌದಾ ನಾವು ಉಡುಪಿಯಲ್ಲಿ ಫೋನ್ ಮಾಡುದು ಅದಕ್ಕೆ ಕೇಳಿದೆ ಸರಿ ಓಕೆ ಸರ್